ನಮ್ಮ ವೈಯಕ್ತಿಕ ಭಾವನೆಗಳಂದರೆ ನಾವು ಹೆಚ್ಚು ಯಾವುದು ಯೋಚನೆ ಮಾಡ್ತೀವೊ ಹೆಚ್ಚು ಯಾವುದು ನಾವು ಯಾವ್ದನ ಬರೀಬೇಕು ಅಂತ ಅಂದ್ಕೊಂಡಾಗ ಅದರ ಬಗ್ಗೆ ಯೋಚನೆ ಮಾಡಬೇಕು ಫರ್ಸ್ಟು ಅದರ ಬಗ್ಗೆ ಬೇರೆಯವ್ರು ಬರೆದಿರುವಂಥ ಚಿತ್ರಗಳನ್ನು ಆಗಿರ್ಬೋದು ಬೇರೆಯವರು ಬರೆದಿರುವಂತಹ ಕಲೆಗಳನ್ನಾಗಿರ್ಬೋದು ನೋಡೋದರ ಮೂಲಕ ಅವರು ಯಾವ ರೀತಿ ಬರ್ದಿದ್ದಾರೆ ಚಿತ್ರಗಳನ್ನ ಅದನ್ನು ನೋಡಿಕೊಂಡು ನಮ್ಮ ಭಾವನೆಗಳು ನಮ್ಮ ತಿಂಕಿಂಗು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಆ ಆ ಭಾವನೆಗಳಿಗೆ ತಕ್ಕನಾಗಿ ವರ್ಣ ಚಿತ್ರಗಳಲ್ಲಿ ಬರಿಸೋದರ ಮೂಲಕ ಅದೇ ರೀತಿ ಬ ಚಿತ್ರಗಳನ್ನು ಬಿಡಿಸೋದರಿಂದ ಅದೇ ರೀತಿಯಾದಂಥ ಚಿತ್ರಗಳನ್ನು ಬಿಡಿಸೋದರಿಂದ ಒಂದು ಚಿತ್ರಗಳು ಚೆನ್ನಾಗಿ ಬರುತ್ತದೆ ಚಿತ್ರಗಳು ಚೆನ್ನಾಗಿ ಬಂತು ವರ್ಣ ಚಿತ್ರಗಳು ತುಂಬ ಚೆನ್ನಾಗಿತ್ತಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತದೆ ಅದನ್ನು ಎಕ್ಸಿಬಿಷನ್ಸಲ್ಲೂ ನಾವು ಬ ಬರೆಯೋದ್ರಿಂದ ಪ್ರೈಜ್ಗಳು ಬರುತ್ತವೆ ಇದು ಒಂದು ವ್ಯಾ ಇದು ಒಂದು ಕಲೆ ಎಲ್ಲರಿಗೂ ಬರೋದಿಲ್ಲ ಈ ಕಲೆನ ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅವ್ರವ್ರಿಗೆ ಯಾರು ಯಾರಿಗೆ ಬೇಕೋ ಅಂದರೆ ಯಾರು ಯಾರಿಗೆ ಆ ಕಲೆ ಇರುತ್ತೋ ವರ್ಣ ಚಿತ್ರಗಳನ್ನು ಯಾವ ರೀತಿ ಬಿಡಿಸ್ಬೇಕು ವರ್ಣ ಚಿತ್ರಗಳನ್ನು ಯಾವ ರೀತಿ ಬರಿಬೇಕು ಅನ್ನೋ ಒಂದು ಕಲೆ ಇರಬೇಕು ಮತ್ತು ಕಲೆ ಇರಬೇಕು ಅವರಿಗೆ ಯೋಚನೆ ಇರಬೇಕು ಆವಾಗ ಮಾತ್ರ ಆ ರೀತಿಯಾದಂಥ ಚಿತ್ರಕಲೆನ ಬಿಡ್ಸೋದಕ್ಕೆ ಸಾಧ್ಯ